ತಪ್ಪಾಗಿ ವಿತರಣೆ ಆರ್ಡರ್ ಬಗ್ಗೆ ದೂರು ನೀಡಿ ಅಂದರೆ ನಾನು ಯಾರೇ ಒಬ್ಬ ನನಗೆ ಬಂದಿರುವ ಒಂದು ಆರ್ಡರ್ ಏನಾದರೂ ಅದು ತಪ್ಪಾಗಿ ಬಂದಿದ್ದಲ್ಲಿ ನಾನು ಅವರಿಗೆ ಕಸ್ಟಮರ್ ಅಧಿಕಾರಿಗಾಗಲಿ ಅಥವಾ ಡೆಲವರಿ ಪಾಟ್ನರಿಗಾಗ್ಲಿ ಫೋನ್ ಮಾಡಿ ನಾನು ಹೇಳ್ತೇನೆ ನೀವು ಕೊಟ್ಟಿರುವ ಆರ್ಡರ್ ಇದು ನಾವು ಆಡರ್ ಮಾಡಿರೋದೊಂದು ಬಟ್ ನೀವು ಕೊಟ್ಟಿರೋ ಆಡರ್ ಒಂದು ಅಂತ್ಹೇಳಿ ನಾನು ಅವರಿಗೆ ಹೇಳ್ತೇನೆ ಅವರು ಏನಾದರೂ ಆದಕ್ಕೆ ಸಹಕರಿಸಿ ನಾನು ಕೊಟ್ಟಿರುವ ಆಡರ್ ಏನಾದರೂ ರೀಪ್ಲೇಸ್ಮೆಂಟ್ ಮಾಡ್ತೀನಿ ಅಂದರೆ ನಾನು ಅವ್ರನ್ನು ತುಂಬ ಗೌರವಿಸ್ತೇನೆ ಮತ್ತು ತುಂಬ ಇದು ಮಾಡ್ತೇನೆ ನನಗೇನಾದ್ರೂ ನಾನು ಕೊಟ್ಟಿರೋ ಆಡರ್ ಏನಾದರೂ ನನಗೆ ವಿತರಣೆ ಬಗ್ಗೆ ಅವರೇನಾದ್ರೂ ನಿಮಗೆ ರೀಪ್ಲೇಸ್ಮೆಂಟ್ ಮಾಡ್ಕೊಡೋಲ್ಲ ನಿಮ್ಗೆ ಅದು ಅದಲ್ಲ ಆಗ ಆಗೋಲ್ಲ ಮಾಡ್ಕೊಡೋಕಾಗಲ್ಲ ಅಂತೇನಾದರೂ ನನಗೆ ಹೇಳದ್ರೆ ನಾನು ಅವ್ರನ್ನು ತುಂಬ ಒಂದು ಇದರಿಂದ ನಾನು ಫಸ್ಟ್ ಅಫ್ ಆಲ್ ನನ್ನ ನಾನು ಫಸ್ಟು ಕೇಳ್ತೀನಿ ಸಾರ್ ಇದಾಗೋಲ್ಲ ಇದು ಹಾಡರ್ ಅನ್ನೋದು ತುಂಬ ನಾನು ಮಾಡಿರೋದೊಂದು ಬಟ್ ಆದರೆ ನೀವು ಕೊಟ್ಟಿರೋದೊಂದು ಅಂತ ಹೇಳಿ ಅವರಿಗೆ ಒಂದು ವಿಸ್ತಾರವಾಗಿ ಅವರಿಗೆ ಹೇಳ್ತೀನಿ ಒಂದು ಸಂದರ್ಭವನ್ನು ಅವ್ರ ನೀಟಾಗಿ ವಿವರಣೆ ಮಾಡ್ತೀನಿ ಆದರೆ ಅವರು ಒಪ್ಪಲಿಲ್ಲ ಅನ್ನುವ ಒಂದು ಸಂದರ್ಭದಲ್ಲಿ ನಾನು ಟ್ ಒಂದು ಒಂದು ಆ ಒಂದು ವೆಬ್ಸೈಟಿನಲ್ಲಿ ಹೋಗಿ ಕಸ್ಟಮರ್ ಒಂದು ಕಸ್ಟಮರಿಗೆ ಈ ಥರ ಒಂದು ಇದಾಗಿದೆ ಅಂತ್ಹೇಳಿ ನಾನು ಅದನ್ನು ಪ್ರೂಫ್ಸನ್ನೆಲ ಎತ್ಕೊಂಡ್ಹೋಗಿ ಅವ್ರ ಮೇಲೆ ನಾನು ಒಂದು ಪಿಟಿಷನನ್ನು ಫೈಲ್ ಮಾಡಿಸ್ತೇನೆ ಕೋರ್ಟಿನಲ್ಲಿ